ಹಲೋ ನಂಗೊಂದು ಫೋನ್ ಬೇಕಿತ್ತು ನಂಗೊಂದು ಒಳ್ಳೆ ಕಂಪ್ನಿ ಯಾವುದಾದ್ರು ಇರಲಿ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರ್ಬೇಕು ಸ್ಟೋರೇಜ್ ಜಾಸ್ತಿ ಇರಬೇಕು ಅಂಥದ್ ಯಾವ್ದಾರು ಒಳ್ಳೆದು ತೋರಿಸಿ ಹ್ಞೂ ಪಿಚ್ಚರ್ ಕ್ವಾಲಿಟಿನು ಚೆನ್ನಾಗಿರ್ಬೇಕ್ ಆ್ಯಂಡ್ ಸ್ಟೂಡೆಂಟ್ ಆಗಿ ನನಗೆ ರಫ್ ಯೂಸಿಗು ಬೇಕಾಗುತ್ತೆ ಅಂದರೆ ತುಂಬ ಕಾಲಾ ಬ್ಯಾಟ್ರಿ ಲೈಫ್ ಇರೋದು ಸ್ಟೋರೇಜ್ ಜಾಸ್ತಿ ಇರ್ಬೇಕು ಅಂಥದೆಲ್ಲ ಒಂದು ಒಳ್ಳೆ ಎಲ್ಲದಕ್ಕೂ ಯೂಸ್ ಮಾಡೋ ಅಂಥ ಒಂದು ಪೋನ್ ಪೊ ಮೊಬೈಲ್ ಇದ್ರೆ ಚೆನ್ನಾಗಿರ್ತಿತ್ತು ನೀವು ಯಾವುದು ಒಳ್ಳೆದು ರೆಕ್ಮೆಂಡ್ ಮಾಡ್ತೀರಾ

ಹೌದು ಹ್ಞೂ ಹೌದು ನಮಗೆ ಫೈ ಜಿ ಎಲ್ಲ ಸಪೋರ್ಟ್ ಮಾಡ್ಬೇಕಲ್ವಾ ಅಂಥದಕ್ಕೆಲ್ಲ ಒಳ್ಳೆ ಮೊಬೈಲ್ ಬೇಕಾಗುತ್ತೆ

ಹೌದು ಹ್ಞೂ ಹೌದು ಬಜೆಟ್ಟೂ ಒಂದು ಇಪ್ಪತ್ತೈದು ಅಥ್ವಾ ಇಪ್ಪತ್ತೈದು ಸಾವಿರದ ಒಳಗೆ ಆಗ್ಬೋದಾ